ಹಾಂ ಹೇಳಿ ಏನು ಬೇಕಾಗಿತ್ತು ಕಾಲ್ ಮಾಡಿದ್ದೀರಾ ಹಾಂ

ಯಾವ ಥರ ಗೋಲ್ಡು ಐ ಮೀನ್ ನೆಕ್ಲೇಸು ಬ್ರ್ಯಾಸ್ಲೈಟು ಚೈನ್ಸು ಎಲ್ಲ ನೀವು ವಿವರಿಸಿದರೆ ನಾವು ತೋರಿಸ್ತೀವಿ ಮತ್ತು ನೀವದ್ರಲ್ಲಿ ಸೆಲೆಕ್ಟ್ ಮಾಡಿಕೋಬೋದು ಹ್ಞೂ ಎಲ್ಲ ಇದೆ ಜ್ಯುವೆಲ್ಲರಿ ಶಾಪಲ್ಲಿ ಅಂದ ಸ್ಯಾರಿಗೆ ಮ್ಯಾಚ್ ಆಗೋ ಜ್ಯುವೆಲ್ಲರೀಸ್ ಬೇಕೂಂತ ಹೇಳ್ತಿರೊದು ತಾನೆ ನೀವು ಹಾಂ ಸ್ಯಾರಿ ಯಾವ ಕಲರ್ ಬರುತ್ತೆ ಗ್ರೀನ್ ಆ್ಯಂಡ್ ಪಿಂಕಂದರೆ ನೀವು ತಗೋಬಂದು ನೀವು ಸೆಲೆಕ್ಟ್ ಮಾ ಅಂದರೆ ಇಲ್ಲಿ ಎಲ್ಲ ಥರ ಜ್ಯುವೆಲ್ಲರಿ ಸಿಗುತ್ತಲ್ಲವಾ ನೀವು ಬಂದು ನೋಡಿ ಯಾವ ಥರ ಬೇಕು ಯಾವ ಥರ ಸೆಲೆಕ್ಟ್ ಆಗುತ್ತೆ ನೀವು ಯಾವ ಥರ ಬೇಕು ಅಂದರೆ ಆ ಥರ ಸೆಲೆಕ್ಟ್ ಮಾಡಿಕೊಳ್ಳಿ ಅದಕ್ಕೆ ಮ್ಯಾಚಸ್ ಆಗೋದು ಎಲ್ಲ ಥರ ಜ್ಯುವೆಲ್ಲರಿ ಇಲ್ಲೇ ಸಿಗುತ್ತೆ ಅಂದರೆ ನಿಮಗೆ ಹಾಂ ಈಗಲೆ ಬರ್ಬೋದು ನೀವು ಹೌದು ಹ್ಞೂ ಸರಿ ಆಯಿತು ಮತ್ತು ಇನ್ನೇನು ಬೇಕಿತ್ತು ಐ ಮೀನ್ ಬಂಗಾ ಅಂದರೆ ಗೋಲ್ಡು ಬಂಗಾರ ಚೈನ್ಸು ಎಲ್ಲ ಬೇಕಿತ್ತಾ ಅಂದರೆ ಎಲ್ಲೂ ನೀವು ಬೈ ಮಾಡೇ ಇಲ್ಲವಾ ಹಾಂ ಈಗ ನಿಮ್ಗೆ ಬೇಕಾಗಿರೋದು ಗೋಲ್ಡ್ ಚೈನು ಬ್ರೇಸ್ಲೈಟು ರಿಂಗ್ಸು ಆ ಥರ ತಾನೆ ಹ್ಞೂ ಬನ್ನಿ ಬಂದು ಬಂದು ಚೂಸ್ ಮಾಡ್ಕೊಳ್ಳಿ ಎಲ್ಲ ಕಲೆಕ್ಷನ್ಸು ಇದೆ ಸರ್ ಹ್ಞೂ ಹಾಂ ಹೌದು ಎಲ್ಲ ಕಲೆಕ್ಷನ್ಸ್ ಇದೆ ಹಾಂ ಎಲ್ಲ ಇದೆ ರೇಟ್ ಅಂದರೆ ನೀವ್ ತಗೊಳೋ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಹ್ಞೂ ಸರಿ